ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಮೂವತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತಾರು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತು